ನಾನು ಕಥಾ ಸಾಹಿತ್ಯ ಬರೀಲಿಕ್ಕೆ ಭಾಳ ಬಯಸ್ತೇನೆ ರೀ ಇಚ್ಛೆ ಪಡ್ತೇನೆ ರೀ ಕಥಾ ಸಾಹಿತ್ಯಂಗೆ ಕಥೆಗಳ ರೂಪದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಜೀವನ ಅಥವಾ ಯಾವುದೋ ಒಂದು ವಿಚಾರವನ್ನು ನಾವು ಪ್ರಸ್ತುತ ಪಡಿಸಬೋದು ರೀ ಕಥಾ ಸಾಹಿತ್ಯ ಬರೀ ಬರಿಯುವುದ್ರ ಮೂಲಕ ಏನೆಂದ್ರೆ ಜೀವನ ಶೈಲಿ ಒಳ್ಳೆಯದು ಕೆಟ್ಟದ್ದು ಅಂದರೆ ಕಥೆಗಳನ್ನ ಬರಿಯೋದು ನಮ್ಗೆ ತುಂಬ ಇಷ್ಟ ಆಗತ್ತೆ ರೀ ಕಥೆಗಳ ಮೂಲಕ ಯಾವುದೋ ಒಂದು ವಿಚಾರಗಳನ್ನು ಹೇಳ್ದಾಗ ಅದು ಹೃದಯ ಸ್ಪರ್ಶಿ ಕಂಡುಬರುತ್ತೆ ರೀ ಕಥಾ ಸಾಹಿತ್ಯವಲ್ಲದ್ದಕ್ಕೆ ಸಾಹಿತ್ಯವನ್ನು ಬರ್ದಾಗ ಏನಾಗತ್ತೆ ರೀ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ ಜನಕ್ಕೆ ಅಥವಾ ಅವರ ಜೀವನಕ್ಕೆ ಹೊ ಹೊಂದಿಕೊಳ್ಳೋದಿಲ್ಲ ಬಟ್ ಕಥಾ ಸಾಹಿತ್ಯ ಹೆಂಗಂದ್ರ ಇನ್ನೊಬ್ಬರ ಜೀವ್ನಕ್ಕೆ ಅದು ಅನ್ವಯ ಆಗೋ ರೀತಿ ನಾವು ಕಥೆಗಳನ್ನ ಬರಿಬೋದು ಕಥಾ ಸಾಹಿತ್ಯವನ್ನು ಬರೆದು ಕಥೆಗಳನ್ನು ಬರೆಯುವುದು ಮಾಡ್ಬೋದು ರೀ ಹೀಗಾಗಿ ಕಥೆಗಳು ನಮಗೆ ಭಾಳ ಹೃದಯಕ್ಕೆ ಹತ್ತಿರ ಅನಿಸೋಂತ ಫೀಲಿಂಗನ್ನು ಕೊಡ್ತಾವೆ ರೀ ಆದ್ದರಿಂದ ನಾನು ಕಥೆ ಸಾಹಿತ್ಯ ಬರಿಲಿಕ್ಕೆ ಹೆಚ್ಚು ಇಷ್ಟಪಡ್ತೇನೆ ರೀ ಆಮೇಲೆ ನನಗೆ ನೆಚ್ಚಿನ ಕ ಬರ್ಹಗಾರರಂದ್ರೆ ರವಿ ಬೆಳಗೆರೆೆಯವ್ರು ರೀ ರವಿ ಬೆಳಿಗೆರೆಯವ್ರು ಯಾಕೆ ನಂಗೆ ಹೆಚ್ಚಿಗೆ ಇಷ್ಟ ಅಂದರೆ ಅವರು ಕ್ರೈಮ್ ರಿಲೇಟೆಡ್ ಕಥೆಗಳನ್ನು ಕಾದಂಬರಿಗಳ್ನೇನು ಬರಿತಾರಲ್ಲ ರೀ ಅವು ಭಾರಿ ನಮ್ಮ ಇವತ್ತಿನ ಜಗತ್ತಿಗೆ ಭಾಳ ಹತ್ತಿರ ಇರುವಂಥ ಕ ಕಥೆಗಳನ್ನ ಅಥವಾ ಕಾದಂಬರಿಗಳನ್ನ ನಾನು ಓದಿರೋದರಿಂದ ನನಗೆ ರವಿ ಬೆಳಗೆರೆೆಯವ್ರು ಅಂದರೆ ಭಾಳ ನೆಚ್ಚಿನ ಬರಹಗಾರರಾಗಿ ನನಗಿಷ್ಟ ಆಗ್ತಾರೆ ರೀ ಅವರಿಂದ ನಾನು ಹೆಂಗಂದ್ರ ಒಂದು ಕ್ರೈಮನ್ನು ಹೆಂಗೆ ಪ್ರಸ್ತುತ ಪಡಿಸಬೇಕು ಅನ್ನುವಂತದನ್ನು ನಾನು ಒಂದು ತಿಳ್ಕೊಂಡಂತಹ ವಿಚಾರ ರೀ ರವಿ ಬೆಳಗೆರೆ ಒಬ್ಬರು ಉತ್ತಮ ಬರಹಗಾರ ರೀ ಹೀಗಾಗಿ ನಂಗೆ ಭಾಳ ಇಷ್ಟ ಆಗ್ತಿದ್ದರು